ನನಗೆ ಗರಮ್ ಮಸಾಲೆಯಿಂದ ಮಾಡುವ ಅಡುಗೆಗಳು ತುಂಬ ಇಷ್ಟ ಹೀಗಾಗಿ ನಾನು ಗರಮ್ ಮಸಾಲ ಹಾಕಿ ಮಾಡುವ ಎಲ್ಲ ರೀತಿಯ ಅಡುಗೆಯನ್ನು ಮಾಡುತ್ತೇನೆ ಗರಮ್ ಮಸಾಲ ಹಾಕದೆ ಮಾಡುವ ಅಡುಗೆಗೆ ಅಡುಗೆ ಪದಾರ್ಥಕ್ಕೆ ರುಚಿ ಹ ಹೆಚ್ಚಾಗಿರುತ್ತದೆ ಅಲ್ಲದೇ ನಮ್ಮ ಮನೆಯಲ್ಲಿ ಎಲ್ಲರಿಗೂ ತುಂಬ ಇಷ್ಟವಾಗುತ್ತದೆ